ತುಮಕೂರು ಜಿಲ್ಲೆಗಳಲ್ಲಿ ಉದ್ಯೋಗ ಎಷ್ಟು ಮುಖ್ಯ ಅಂತಂತಂದ್ರೆ ಸರ್ಕಾರಿ ಉದ್ಯೋಗಳಿಗೆ ಎಷ್ಟು ಮುಖ್ಯ ಅಂತ ಅಂದರೆ ಮದುವೆ ಮಾಡಬೇಕು ಅಂತ ಅಂದರೆ ಈಗ ಗೌರ್ಮೆಂಟ್ ಕೆಲಸನೇ ಕೇಳ್ತಾರೆ ಅದಕ್ಕಾಗಿ ಬೇಕು ಮತ್ತೆ ಮನೇಲಿ ಸಾ ಕಷ್ಟ ಇದ್ರುನು ಕೆಲಸ ಬೇಕೇ ಬೇಕು ಮತ್ತೆ ಇಲ್ಲಿ ಯಾವಾಗ್ಲೂನು ಸರ್ಕಾರಿ ನೌಕರರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಖಾಸಗಿ ಉದ್ಯೋಗಗಳಿಗೆ ಜಾಸ್ತಿ ಪ್ರಶಂಸೆ ಕೊಡೋದಿಲ್ಲ ಯಾಕೇಂತ ಅಂದರೆ ವಿದ್ಯಾಭ್ಯಾಸವನ್ನು ಯ ಮಾಡಿರಲ್ಲ ಅವರು ಒಂಬತ್ತನೇ ತರಗತಿ ಎಂಟನೇ ತರಗತಿ ಅದಕ್ಕಾಗಿ ಸಿಗೋದಿಲ್ಲ ಕೆಲಸಗಳು ಮತ್ತು ಏನೋ ಕಿ ಸಲಹೆಗಳು ಯಾವ್ಯಾವು ಅಂದರೆ ಔಷಧಿ ವಸ್ತುಗಳು ತಯಾರಿಕೆ ಮಾಡೋದು ಮತ್ತೆ ಪಶು ಸಂಗೋಪನೆ ಅಂತ ಅಂದರೆ ಹಸುಗಳು ಎಮ್ಮೆಗಳು ಕುರಿಗಳು ಮೇಕೆಗಳನ್ನು ಕೋಳಿಗಳು ಅವನ್ನೆಲ್ಲ ಮಾಡ್ತಾರೆ